ಯುವನ ಲಾಡ್ಜ್ದಲ್ಲವಾ ರೆಸ್ಟೋರೆಂಟ್ ಹಾಂ ನಾನು ನಾನು ಬೆಂಗ್ಳೂರ್ಗೆ ಹೋಗಬೇಕಿತ್ತು ಟ್ರೈನ್ ಮಿಸ್ ಆಯಿತು ಸೋ ನಿಮ್ಮ ಲಾಡ್ಜಿಗೆ ಬರುವ ಅಂತ ಅಂದ್ಕೊಂಡಿದ್ದೆ ಎಲ್ಲಾಗುತ್ತೆ ನಿಮ್ಮ ಲಾಡ್ಜು ಹುಬ್ಬಳ್ಳಿ ಹತ್ತಿರನಾ ಊರ ಹೆಸ್ರು ಏನು ಓ ಹೌದಾ ಹಾಂ ಹಾಂ ಅಡ್ಡಿಲ್ಲ ಇಲ್ಲಿ ಬಸ್ ಸ್ಟ್ಯಾಂಡಿಂದ ಎಷ್ಟು ದೂರ ಆಗುತ್ತೆ ಅದು ಓ ಹೌದಾ ಹಾಂ ಅಡ್ಡಿಲ್ಲ ಹೇಗೆ ರೂಮ್ ಎಲ್ಲ ಉಂಟಾ ಅಥವಾ ಬುಕ್ ಆಗಿದೆಯಾ ಹಾಂ ಹೌದು ಅಂದ್ರೆ ಇವಾಗ ಟ್ರೈನ್ ಮಿಸ್ ಆಯಿತು ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತೆ ಹಾಂ ಹಾಂ ಅಡ್ಡಿಲ್ಲ ನಾಲ್ಕು ಐದು ಜನ ಇದ್ದೀವಿ

ಹಾಂ ಹಾಂ ಎಷ್ಟು ಆಗುತ್ತೆ ರೆಂಟ್ ಎಲ್ಲ ಖಾಲಿ ಉಂಟಾ ರೂಮ್ ಎಲ್ಲ

ಓ ಹಾಂ ಹಾಂ ಹೌದಾ

ಉಂಟಾ ಹಾಗಿದ್ರೆ ಅಂದರೆ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ ಆಟಡ್ಲಿಕ್ಕೆ ಇದೆಲ್ಲ ಉಂಟಾ ಪ್ಲೇ ಗ್ರೌಂಡ್ ಎಲ್ಲ ಓ ಹೌದಾ ಎಷ್ಟು ಆಗುತ್ತೆ ಬಾಡಿಗೆ ಅದೆಲ್ಲ ಹಾಂ ಒಂದೇ ನೈಟ್ ಅಷ್ಟೇ ಹೋ ಸ್ವಲ್ಪ ಕಡಿಮೆ ಆಗೋಲ್ವಾ ಹೋ ಹೌದಾ ನೀರೆಲ್ಲ ಚೆನ್ನಾಗಿ ಉಂಟು ಅಲಾ ನೀರೆಲ್ಲ ಬರುತ್ತೆ ಅಲಾ ಹೋ ಹೌದಾ ಹಾಂ ಹೋ ಹೌದಾ ಹಾಂ ಹಾಂ ಅಡ್ಡಿಲ್ಲ ನಾನು ಟ್ಯಾಕ್ಸಿನೋ ಹಿಂಗೆ ಹುಡ್ಕೋ ಬರ್ತೀನಿ ಹೋ ಹೌದಾ ಹಾಂ ಹಾಂ ಅಡ್ಡಿಲ್ಲ ಹಂಗಾದ್ರೆ ನಾನು ಬರ್ತೀನಿ ಈಗ ಹಾಂ ಇನ್ನೊಂದು ಸ್ವಲ್ಪ ಹೊತ್ ಬಿಟ್ಟು ಬರ್ತೆ ಹಾಂ ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ಹಾಂ